ನಾನು ಆನ್ಲೈನ್ ಶಾಪಿಂಗಲ್ಲಿ ನಾನು ಮಿಕ್ಸರ್ ನ ಆರ್ಡರ್ ಮಾಡಿದೆ ಅದು ಚೆನ್ನಾಗಿ ಬಂತಂತ ಹೇಳಿ ನಾನು ನಿಮ್ಮ ಜಾಹೀರಾತನ್ನ ನೋಡಿ ಎರಡನೇ ಪ್ರಾಡಕ್ಟು ಗ್ಯಾಸ್ ಸ್ಟವ್ನ ಆರ್ಡರ್ ಮಾಡಿದೆ ಆದರೆ ಅದು ಮೂರು ತಿಂಗಳಿಗೆ ಚೆನ್ನಾಗಿ ಬಂತು ಮೂರು ತಿಂಗ್ಳು ಆದ ನಂತ್ರ ಅದು ತುಂಬನೇ ಕಂಪ್ಲೆಂಟ್ ಬರೋಕೆ ಸ್ಟಾರ್ಟ್ ಆಯಿತು ಗ್ಯಾಸಿಂದ ಬರ್ನರೂ ಸರಿಯಾಗಿರಲಿಲ್ಲ ಅದು ಅದರೊಳಗಿನ ಫ್ಲೇಮೂ ಸರಿಯಾಗಿ ಬರ್ತಿರಲಿಲ್ಲ ಅಂದರೆ ಬೆಂಕಿಯೂ ಸರ್ಯಾಗಿ ಬರ್ತಿರಲಿಲ್ಲ ಮತ್ತು ಪೈಪ್ ಲೀಕೇಜು ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಕಡೆಗೆ ನಾನು ಅದನ್ನು ಕಸ್ಟಮರ್ ಕೇರಿಗೂ ಅದರಲ್ಲಿ ಕಾಲ್ ಮಾಡಿದೆ ಯಾರು ಸರ್ವಿಸಿಗೂ ಅಟೆಂಡ್ ಮಾಡಲಿಲ್ಲ ಎಷ್ಟೇ ಕಾ ಎಷ್ಟು ಸರ್ತಿನೂ ಕಾಲ್ ಮಾಡಿದರೂ ಅವರು ನಮ್ಮ ಅಟೆಂಡ್ ಮಾಡಲಿಲ್ಲ

ಅದಕ್ಕೆ ನೀವು ಮುಂದಿನ ನೀವು ಇದನ್ನ ಜಾಹೀರಾತನ್ನ ಬಿಟ್ಟರೆ ಒಂದು ಸ್ವಲ್ಪ ಇದು ಮಾಡಿ ಬಿಡಿ ಹೀಗಾದರೆ ನಮ್ಗೆ ಶಾಪಿಂಗ್ ಮಾಡಲಿಕ್ಕೂನು ಬೇಜಾರು ಅನ್ಸುತ್ತೆ